ಗದಗ ಜಿಲ್ಲೆಯಲ್ಲಿ ನಮಗೆ ಭಾಳ ನೋಡಲು ಭಾಳ ಇಷ್ಟವಾಗುವುದು ಪ್ಲೇಸ್ಗಳು ಅದಾವೆ ಬಸ್ವೇಶ್ವರ ಮೂರ್ತಿ ಹಾಗು ಬಿಂಕದ್ಕಟ್ಟಿ ಹಾಗು ಸಾಲುಮರದ ತಿಮ್ಮಕ್ಕ ಮತ್ತು ಕಪ್ಪತ್ ಗುಡ್ಡ ಕಪ್ಪತ್ ಗುಡ್ಡ ತಂಪಾಗಿ ಗಾಳಿಯನ್ನು ಚೆನ್ನಾಗಿ ಬಿಸುತ್ತದೆ ನಿಸರ್ಗಗಳು ಛಲೋ ಇದೆ ಕತ್ ಕಪ್ಪತ್ ಗುಡ್ಡದಲ್ಲಿ ನಮಗೆ ಇಲ್ಲಿ ಏರ್ಯಗಳು ದೂರ ದೂರ ಇರೋದಕ್ಕೆ ಇಲ್ಲಿ ಆಟೋಗಳು ಸಿಗ್ತಾವೆ ಆಮೇಲೆ ಬಸ್ಸುಗಳು ಬಹಳ ಇದಾವೆ ಬಸ್ಸು ಆಜು ಬಾಜು ಹಳ್ಳಿಗೆ ಹೋಗ್ಬೇಕಂದರೆ ಬಸ್ಸು ಇದಾವೆ ಆಮೇಲೆ ನಮ್ಮೂರಲ್ಲಿ ಭಾಳ ವ್ಯವಸ್ಥೆ ಮೋಟ್ರ್ ಗಾಡಿಗಳು ಟ್ರೈನ್ಗಳುನು ವ್ಯವಸ್ಥೆ ಇದೆ ಒಂದು ಊರಿನಿಂದ ಮತ್ತೊಂದು ಊರಿಗ ಹೋಗ್ಬೇಕಂದ್ರೆ ಟ್ರೈನಿ ಒಳಗೆ ನಾವು ಭಾಳ ಜಲ್ದಿ ಹೋಗಿ ಟ್ರೈನ್ ಮುಟ್ತೀವಿ ಟ್ರೈನ್ ಒಳಗ ಹೋದರೆ ಆಮೇಲೆ ದುಡ್ಡುನು ಭಾಳ ಕಮ್ಮಿ ಇರ್ತೈತಿ ಟ್ರೈನೊಳಿಗಿ ಈಗ ಫ್ರೀ ಬಸ್ ಆಗಿದಕ್ಕೆ ಬಸ್ ಒಳಗೆ ಹೋದರೆ ಭಾಳ ಗಲಾಟೆ ಜಗಳ ಬಿದ್ವಿ ಕಾಲು ಮುರ್ಕೊಂದ್ವಿ ಕೈ ಮುರ್ಕೊಂದ್ವಿ ಇಂತವೆಲ್ಲ ಪ್ರಾಬ್ಲಮ್ ಬಾಳ ಬರವತ್ತಾವು ಟ್ರೈನ್ ಒಳಗ ಹೋದ್ರ ಸೇಫ್ಟಿ ನಮಗೆ ಟ್ರೈನ್ ಇದೆ ನಮ್ಮೂರಲ್ಲಿ ನಮ್ಮೂರಿಗೆ ಟ್ರೈನಿಂದ ಅನುಕೂಲ ಭಾಳ ಜನಕ್ಕಿದೆ ಟ್ರೈನಲ್ಲಿ ಆದ್ರೆ ಅರಾಮಾಗಿ ಅರಾಮಾಗಿ ಹೊಕ್ಕಿವಿ ಟ್ರೈನ್ ಒಳಗೆ ಯಾವುದು ಇದು ಇರೊಂಗಿಲ್ಲ ಕಿರಿಕಿರಿ ಬಸ್ ಒಳಗೆ ಆಟೋದೊಳಗ ಹೋಗ್ಬೇಕಂದ್ರೆ ಜನರ ಗದ್ದಲ ಭಾಳ ಜನರ ಗದ್ದಲ ಒಳಗೆ ಹೋದರೆ ನಮಗ ಸುಮ್ನಾ ಏನಾರ ಒಂದು ಇದಾಗುತ್ತರ ಪ್ರೋಬ್ಲಮ್ ಬಸ್ ಫ್ರೀ ಇರದಕ್ಕ ನಮ್ಮ ಗದಗಿನ ಒಳಗೆ ಎಲ್ಲರ ಥರದ ಭಗ್ಗಿನ ವ್ಯವಸ್ಥೆ ಇದೆ ಆಸ್ಪಿಟಲ್ ಆಗಲಿ ಎಲ್ಲ ಥರದ್ದನ ಅನುಕೂಲ ಇದೆ ನಮ್ಮ ಗದಗಿನೊಳಗ ನೋಡೋಕು ತುಂಬಾನ ಮೂರು ನಾಲ್ಕು ಪ್ಲೇಸ್ಗಳುನು ಚೆನ್ನಾಗಿದವೆ ನೋಡೋಕುನು ಆಮೇಲೆ ಟ್ರೈನುನು ಭಾಳ ನಮಗೆ ಸವಲತ್ತಾಗಿದೆ ಟ್ರೈನುನು ಭಾಳದೆ ಎಲ್ಲ್ಯಾರ ಹೋ ಎಲ್ಲಿಗಾರ ಹೋಗ್ಬೋದು ಟ್ರೈನ್ನಲ್ಲಿ ಫ್ಯಾಮಿಲಿ ಅಲ್ಲಿಯದ್ದು ಒಂದು ಸ್ವಲ್ಪ ದುಡ್ಡಿನು ಕಡಿಮೆಯೇ ದಡ ಹೋಗಿ ನಾವು ಮುಟ್ಬೋದು ನಮ್ಮ ಜಾಗಕ್ಕೆ ನಮ್ಮ ಸ್ಥಳಕ್ಕೆ ಹೋಗಿ ನಾವು ಮುಟ್ಟಬೋದು ಬಸ್ಸಲ್ಲಿ ಹೋದ್ರೆ ಭಾಳ ಪ್ರೋಬ್ಲಮ್ಮಾಗುತ್ತದೆ ಆಟೋದಲ್ಲಿ ಹೋದರೂ ಭಾಳ ಪ್ರೋಬ್ಲಮು ಅಲ್ಲೇ ದೂರುದಿರು ಇಲ್ಲೇ ಏರ್ಯಾದೊಳಗೆ ಗದಗಿನ ಏರ್ಯಾದೊಳಗ ಎಲ್ಲರು ಹೋಗಬೇಕಂದ್ರ ಅಟೋ ಸಿಕ್ಕು ಸಿಗುತ್ತವೆ ಏನು ಭಯ ಪಡೋ ಅನ್ನೋದೇನು ಆವಶ್ಯಕತೆ ಇಲ್ಲ ಆಟೋಗಳು ಬರ್ತವೆ ಈ ಕಡೆ ಎಲ್ಲಾ ನೋಡಲು ಚೆನ್ನಾಗೇ ಇರುತ್ತದೆ ಆಮೇಲೆ ಟ್ರೈನ್ ವ್ಯವಸ್ಥೆ ಭಾಳ ಚೆನ್ನಾಗಿ ಮಾಡ್ರಾ ಆದ್ರ ಪ್ಲೇನಿಂದ ವ್ಯವಸ್ಥೆ ಮಾಡಿಲ್ಲ ನಮ್ಮ ಗದಗಿನೊಳಗೆ ಆಸ್ಪಿಟಲ್ ಆಯಿತು ಜಿಲ್ಲಾ ಆಸ್ಪತ್ರೆ ಭಾಳ ಭಾಳ ಛಲೋ ಇದೆ ಜಿಲ್ಲಾ ಆಸ್ಪತ್ರೆ ಏನು ಅದ ಬಡವರಿಗ ಏನದಾ ಆದರುನೂ ಜಿಲ್ಲಾ ಆಸ್ಪತ್ರೆ ಭಾಳ ಚೆನ್ನಾಗಿದೆ ನಮಗಿಲ್ಲಿ ಇದು ಎಲ್ಲಾದು ನಮಗೆ ಎಲ್ಲಾ ಥರದ್ ಸೌಲಭ್ಯಗಳು ಸಿಗ್ತವೆ ನಮ್ಮ ಗದಗ ಭಾಳ್ ಚೆನ್ನಾಗಿದೆ ನಮ್ಮೂರು ನಮಗೆ ಆದರೆ ಇಲ್ಲಿ ನೋಡಲುಕ್ಕೂನು ಚೆನ್ನಾಗಿದೆ ಎಲ್ಲಾ ಥರದನ ಇಂಟ್ರೆಶ್ಟ್ಗಳು ನಮ್ಮ ಕನ್ನಡ ಒಳಗ ಇಲ್ಲಿ ಗದಗಿನ ಜನರಿಗೆ ಭಾಳ ಇಷ್ಟ ಆಗುತ್ತಾ ಒಂದು ಟ್ರೈನ್ ಒಳಗ ಹೋದ್ರೆ ಅರಾಮು ಹೋಗಿ ಅರಾಮ ಬರ್ಬೋದು ಆದ್ರೆ ಬಸ್ ಒಳಗ ಹೋದ್ರಂದ್ರೆ ಅರಾಮು ಹೋಗಿ ಅರಾಮು ಬರದು ಆಗೊಂಗಿಲ್ಲಾ ಯಾಕಂದರೆ ಈಗಿನ ಈಗಿನ ಇದರೊಳಗೆ ಬಸ್ ಫ್ರೀ ಅಂತಂದು ಹೇಳಿ ಜನರು ಎಲ್ಲಿ ಬೇಕು ಅಲ್ಲಿ ಓಡಾಡೋಕೆ ಕುಂತು ಬಿಟ್ಟಾರ ಮನೆ ಕೆಲಸ ಮಕ್ಕಳದ ಎಲ್ಲಾರದು ಬಿಟ್ಟು ಬರೆ ಅಲ್ಲಿ ಹೋಬೇಕು ಇಲ್ಲಿ ಹೋಬೇಕು ಅಂತಂದು ಯವಾಗ ಹೋದರೂನು ಬರೇ ಜನ ಬಸ್ಗಳು ಬರೇ ತುಂಬಾ ಇರ್ತವು ಬರೇ ತುಂಬಿದ್ವ ಇರ್ತವು ಸಲಪು ಖಾಲಿ ಇರಲ್ಲಾ ಸೀಟುನು ಸಿಗೊಂಗಿಲ್ಲಾ ಒಬ್ರಗೊಬ್ಬರು ಗುದ್ದಾಡಕೊಂತ ಹತ್ತಬೇಕು ಇಲ್ಲಂದ್ರ ಕೈಯರ ಮುರಿಬೋದು ಇಲ್ಲಂದ್ರ ಕಾಲರ ಮುರಿಬೋದು ಅದ್ರಗೋಸ್ಕರ ಇಲ್ಲಿ ಟ್ರೈನ್ ವ್ಯವಸ್ಥೆ ಛಲೋ ಆಗಿದೆ ಟ್ರೈನ್ ಇದ್ದಿದಷ್ಟು ಸೇಫ್ಟೀ ಯಾವುದು ಆಗೊಂಗಿಲ್ಲಾ ಟ್ರೈನ್ ಒಳಗೆ ಭಾಳ ಸೇಫ್ಟಿನಿಂದ ಹೋಗ್ಬರ್ತೀವು ನಾವು ಬಸ್ಸಿಗಿಂತ ಟ್ರೈನ್ ಭಾಳ ಅನ್ಕೂಲ ಇದೆ ಆಮೇಲೆ ಏನು ಫೀಸ್ ಕಮ್ಮಿದೆ ಟ್ರೈನಿನ ದುಡ್ಡು ಕಮ್ಮಿದೆ ಆದ್ರೆ ನಾವು ಟ್ರೈನ್ ಒಳಗೆ ಅರಾಮು ಹೋಗಿ ಅರಾಮು ಬರ್ಬೋದು ಆದ್ರೆ ಇಲ್ಲಿ ಬಸ್ಸುದಲ್ಲಿ ಬಹಳ ಗದ್ದಲ ಅಂದ್ರ ಭಾಳ ವಿಚಿತ್ರ ಗದ್ದಲ ಈಗಿನ ಬಸ್ ಫ್ರೀ ಇರೋದಕ್ಕ ಭಾಳ ಗದ್ದಲ ಆಗೊಂಬಿಡತಿ ಈಗ ಟ್ರೈನ್ ಒಳಗ ಹೋದ್ರ ಅರಾಮು ಹೋಗಿ ಅರಾಮು ಬರ್ಬೋದ ಆದ್ರೆ ಇಲ್ಲಿ ಏನಿದೆ ಬಸ್ಸು ಭಾಳ ಗದ್ದಲ ಅಂದ್ರ ಅಷ್ಟೊಂದು ಗದ್ದಲಕು ಆಮೇಲೆ ಆಟೋಗಳನ್ನು ಭಾಳ ಅನುಕೂಲ ಆಗಿದೆ ನಮಗೆ ಈ ಏರ್ಯಾಯಿಂದ ಮುಂದೆ ಏರ್ಯಾಗ ಹೋಗುಬೇಕಂದ ಅಂದ್ರ ಮತ್ತೆ ಸ್ವಲ್ಪ ಸ್ವಲ್ಪ ದೂರ ದೂರ ಇರ್ತವೆ ಎರಡು ಕಿಲೋಮಿಟ್ರು ಒಂದು ಕಿಲೋಮಿಟ್ರಷ್ಟು ದೂರ ಇರ್ತವು ಆದರು ನಮಗ ಆಟೋ ಆವಶ್ಯಕತೆ ಇರ್ದೆ ಆ ಆಟೋದಿಂದ ನಮಗೆ ಭಾಳ ಅನುಕೂಲ ಆಗಿದೆ ಆಟೋಯಿಂದ ನಮಗೆ ಭಾಳ ಅನುಕೂಲ ಆಗಿದೆ ಆದ್ರ ಆಟೋನು ಛಲೋ ಇದ್ದಾವೆ ಬಸ್ಸನು ಚಲೋ ಅದ ಆರ ಬಸ್ಸಲ್ಲಿ ಹೀಗೆ ಫ್ರೀ ಟಿಕಿಟ್ ಅಂತ್ಹೇಳಿ ಅಷ್ಟು ಗದ್ಲ ಇರದು ಇಲ್ಲಂದ್ರ ಮದ್ಲಾಗ ಇಷ್ಟೆಲ್ಲ ಗದ್ಲ ಇರ್ತಿದ್ದಿಲ್ಲ ಟ್ರೈನುನು ದೂರ ದೂರಾ ಊರಿಗೆ ಹೋಗ್ಬೇಕಂದ್ರೆ ಟೇ ಟ್ರೈನುನು ಛಲೋ ಇದ್ದವೆ ಟ್ರೈನ್ ವ್ಯವಸ್ಥೆ ಭಾಳ ಛಲೋ ಮಾಡ್ರ ನಮ್ಮೂರಲ್ಲಿ ಕ್ಲಿನಿಂದೇ ವ್ಯವಸ್ಥೆ ಇಲ್ಲ ಟ್ರೈನು ಆಟೋ ಗಾಡಿಗಳು ಸೈಂಕಲ್ ಮೋಟ್ರ್ಗಳು ಅವೆಲ್ಲ ತುಂಬಾ ನಮಗೆ ವ್ಯವಸ್ಥೆ ಇದೆ ನಮ್ಮೂರಲ್ಲಿ ನಮ್ಮೂರಲ್ಲಿ ಬೇಕಾದ ಸ್ಥಳಕ್ಕೆ ಹೋಬೋದು ಅಂದರೂನು ಸಮೀಪ ಸಮೀಪ ಅಂದರೂನು ಎರಡೇ ಕಿಲೋಮೀಟ್ರ್ ಇರುದು ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಇಷ್ಟು ದೂರ ದೂರ ಹೋಗ್ಬೇಕಂದರೂನು ಆಟೋ ಬೇಕು ಬೇಕು ಎಲ್ಲ ನಡ್ಕೊಳ್ತಾ ಹೋಗೋದು ಆಗಂಗಿಲ್ಲ ಆದರೆ ಆಟೋನು ಚೆನ್ನಾಗಿ ಓಡಸ್ತಿರಾ ಆಟೋನುಗಳದು ಭಾಳ ಸೌಲತ್ತಿದೆ ಆದ್ರ ಬಸ್ಸ ಈಗ ಅಷ್ಟು ಗದ್ಲ ಇರೋದು ಇದ್ರಕಿಂತ ಮುಂಚೆ ಗದ್ಲ ಇದ್ದಿಲ್ಲ ಬಸ್ಸು ಈಗ ಎಲ್ಲಾ ಟ್ರೈನು ಟ್ರೈನು ಅಂತಾರೆ ಜನ ಯಾಕೆಂದರೆ ದೂರ ದೂರ ಊರ್ಗ ಹೋಗ್ಬೇಕಂದ್ರ ದುಡ್ಡುನು ಕಡಿಮೆ ಇರ್ತತಿ ಟಿಕಿಟಿ ಹೋಗುನು ಬರುದು ಅರಾಮು ಹೋಗಿ ಆರಾಮು ಬರ್ತಾರೆ ಟ್ರೈನಿಗೆ ಈ ಬಸ್ನ್ಯಾಗ ಹೋದ್ರಂದ್ರೆ ಒಬ್ಬರು ಕು ಒಬ್ರು ಕೈಯರ ಮುರಿಬೋದು ಕಾಲು ಮುರಿಬೋದು ಕಾಲರ ತುಳಿಬಾರದು ಒಬ್ರ್ ಮೇಲೆ ಒಬ್ರ ಬಿದ್ಕೊಳ್ತಾ ಹೊಕ್ಕರಾ ಬಸ್ನ್ಯಾಗ ಬಸ್ ಫ್ರೀ ಆಗ್ಯವ ಅಂತಂದೇಳಿ ಎಷ್ಟು ಜನ ಅಂದ್ರ ನೋಡೋಕುನು ಆಗಲ್ಲ ಅಷ್ಟು ಪರ್ತಿ ಜನ ತುಂಬಿರ್ತಾರೆ ಒಂದು ಬಸ್ನ್ಯಾಗ ಸಿಕ್ಕಾಪಟ್ಟಿ ಗದ್ಲ ಇರ್ತತಿ ಬಸ್ಸ ಆದ್ರ ಟ್ರೈನೊಳಗ ನಾವು ಅರಾಮ ಹೋಗಿ ಅರಾಮ ಬರ್ಬೋದು ಅರಾಮ ನಾವು ನಮ್ಮ ಸೀಟ್ ಗೀಟುಗಳು ನಾವು ಅರಾಮ ಏನದಕ್ಕೆ ಅಲ್ದಂಗೆ ಸೇಫ್ಟಿಯಾಗಿ ನಾವು ಟ್ರೈನೊಳಗೆ ಬರ್ಬೋದು ಆದ್ರೆ ಬಸ್ ಒಳಗ ಬರಕು ಸಾಧ್ಯ ಇಲ್ಲ ಯಾಕಂದ ಬಸ್ ಫ್ರೀ ಬಸ್ ಫ್ರೀ ಅಂತಂದು ಎಲ್ಲಾ ಕೆಲಸ ಬಗಸಿ ಬಿಟ್ಟು ಹಂಗ ಅಡ್ಯಾಡದ ಅಡ್ಯಾಡದ ಮಾಡ್ತಾರೆ ಜನ ಎಷ್ಟು ಅಡ್ಯಾಡ್ತಾರೋ ಏನು ಐತಿ ನಾವು ಬಸ್ ಫ್ರೀ ಆಗಿದಕ್ಕೆ ಒಂದು ದಿನಾನು ಒಂದು ಊರಿಗ ಹೋಗಿಲ್ಲಾ ಆದ್ರೆ ಜನಕ್ಕ ಎಷ್ಟು ಅಂತ ಊರು ಹೊಕ್ಕಿರ್ತಾರ ಎಷ್ಟು ಜನ ಬರ್ತಿರ್ತಾರೆ ಎಷ್ಟು ಜನ ಹೋಗ್ತಿರ್ತಾರೆ ಆದದ್ದು ಬಸ್ ಫ್ರೀ ಆಗಿ ಭಾಳ ಜನರಿಗೆ ಭಾಳಾ ಇದು ಆಗ್ಬಿಟತ್ತು ಇದು ಏನಂದ್ರ ಆಸೆ ಅಲ್ಲಿ ಹೋಬೇಕು ಇಲ್ಲಿ ಹೋಬೇಕು ಅಲ್ಲಿ ಬರ್ಬೇಕು ಇಲ್ಲಿ ಬರ್ಬೇಕು ಅನ್ನದು ಆದ್ರಾ ನಮ್ಗೆ ಟ್ರೈನ್ ಒಂದು ಇದ್ದಿದ್ದು ಛಲೋ ಆಗ್ಯೈತ ನಮ್ಮೂರಾಗೆ ಯಾಕಂದ್ರ ಇಷ್ಟುದೆಲ್ಲಾ ಈಗ ಹೆಂಗ ಹೋಗ್ಬೇಕ್ರಿ ಮಕ್ಕಳು ಮರಿ ಕರ್ಕಂಡ್ ಟ್ರೈನ್ ಒಳಗ ಏನು ದುಡ್ಡಿನು ಕಡಿಮೆ ಇರ್ತೈತೆ ಅರಾಮ ಸೀಟಿನು ಸಿಗ್ತವೆ ಅರಾಮು ಹೋಗಿ ಆರಾಮ ಬರ್ಬೋದು ರೀ ಏನು ದಡಿಕೆ ಆಗಲ್ಲಾ ಏನಿಲ್ಲಾ ಬಸ್ ಒಳಗ ಹೋದ್ರಂದ್ರ ನೋಡ್ರಿ ಒಬ್ರ್ ಮೇಲ್ ಒಬ್ರು ಬಿದ್ಕೊಂತಾ ಹೋಗೋದು ಒಬ್ರ್ ಕಾಲ್ ತುಳ್ದ್ನೇ ಕೈ ಇದಾತ ಅದಾತಾ ಇದಾತಾ ಗದ್ದಲ ಭಾಳ್ ಇರ್ತೈತ್ರಿ ಬಸ್ಸಿನೊಳಗ ಟ್ರೈನ್ ಒಳಗ ಹೋಗಿ ಅರಾಮ ಬರ್ಬೋದ್ರೀ ಆದರೆ ಇಲ್ಲಿಲ್ಲಿ ಸಮೀಪ ಸಮೀಪ ಹೋಗ್ಬೇಕು ಅಂದರೂನು ನಮ್ಗೆ ಏನಂದ್ರ ಆಟೋ ಗಿಟೋಗಳನ್ನು ವ್ಯವಸ್ಥೆ ಅನ್ಕೂಲ ಭಾಳ ಛಲೋ ಆಗಿ ಮಾಡ್ರ ರೀ ಇಲ್ಲೀ ಬಸ್ವೇಶ್ವರ ಮೂರ್ತಿಗ ಹೋಗ್ಬೇಕಾದರೂ ಆದ್ರೆ ಬಿಂಕದ್ಕಟ್ಟಿ ಆಮೇಲೆ ಏನು ಮತ್ತಪ್ಪಾ ಮತ್ತೆ ಏನೈತಪ ಅಂದ್ರ ಸಾಲುಮರದ ತಿಮ್ಮಕ್ಕ ಆಮೇಲೆ ಮತ್ತೆ ಏನಪ್ಪಾ ಇದೆ ಕಪ್ಪತ್ ಗುಡ್ಡ ಇಂಥವೆಲ್ಲ ನೋಡೋಕುನು ಛಲೋ ಅದವು ರೀ ಇಲ್ಲಿ ಭಾಳ ಚಲೋ ಅದ ನಮ್ಮ ಗದಗ್ನ್ಯಾಗುನು ಭಾಳ ಛಲೋ ಅದ ನಾಲ್ಕೈದು ಪ್ಲೇಸ್ ಅಲ್ಲಿ ಹೋಬೇಕಂದ್ರ ನಾವು ಏನು ಆಟೋ ತೊಗೊಂಡು ಹೋಬೋದಲ್ಲಿ ಏನು ಟ್ರೈನ್ಗೆ ಹೋಗಬೇಕು ಬಸ್ಗೆ ಹೋಬೇಕನ್ನೋದು ಆವಶ್ಯಕತೆ ಇಲ್ರಿ ಆಟೋ ಒಳ್ದ ಹೋಗಿ ನೋಡಿ ಬರ್ಬೇಕಲ್ರೀ ಛಲೋ ಅದವ ರೀ ಇಲ್ಲಿ ಎಲ್ಲಾ ನೋಡಾಕ ಟ್ರೈನ್ ಒಂದು ಇದ್ದಿದ್ದು ಛಲೋ ಆಗೈತ್ರಿ ಇಲ್ಲಿ ಬಸ್ಸಿಂದು ಟ್ರೈನಿಂದು ಆಟೋಗಳದು ಯಾವುದು ಕಮ್ಮಿ ಇಲ್ರಿ ಆದ್ರ ಏನು ಕಮ್ಮಿ ಇದೆ ಅಂದ್ರ ಏರ್ಪೋರ್ಟ್ ಕಮ್ಮಿ ಇದೆ ನಮ್ಮೂರಲ್ಲಿ ಏರ್ಪೋರ್ಟ್ ಒಂದು ಆಗಿಲ್ರಿ ಜನರಿಗೆ ಏರ್ಪೋರ್ಟ್ ಮಾಡ್ಬೇಕು ರೀ ಇಲ್ಲಿ ನಮ್ ಜನರ ಇಲ್ಲಿನ ಇಲ್ಲಿನ ಎಮ್ ಇಲ್ಲಿನಾ ಗದಗಿನ ಹಿರಿಯರು ಎಮ್ ಎಲ್ ಎ ಎಮ್ ಪಿಗಳು ಅದು ಒಂದು ಸೊಲ್ಪ ಕೈಯಾಲ ಮ ಇದ ಲಕ್ಷ್ಯ ಕೊಟ್ಟು ಏರ್ಪೋರ್ಟಿನ ಬಗ್ಗೆ ಒಂದು ಸೊಪ್ ಲಕ್ಷ್ಯ ಮಾಡ್ಬೇಕ್ರೀ ಅವರು ಏರ್ಪೋರ್ಟ್ ಒಂದು ಆಗಬೇಕು ನಮ್ಮ ಇಲ್ಲಿ ಗದಗ್ನೊಳಗ ಎಲ್ಲಾದ್ ಬಗ್ಗೆನೂ ವ್ಯವಸ್ಥೆ ಭಾಳ ಛಲೋ ಅಯ್ತ ರೀ ನಮ್ಮ ಗದಗಿನೊಳಗೆ ಏನಪ್ಪಾ ಅಂದ್ರಾ ಬಸ್ಸರ ಆಲಿ ಏನರ ಆಲಿ ಬಸ್ಸ ಆಟೋ ವಾಹನಗಳದ್ದು ಭಾಳ್ ಇದೆ ಇದಯ್ತ ರೀ ಇಲ್ಲಿ ಆದ್ರ ಏನು ಏಪೋರ್ಟಿಂದ ಇದಿಲ್ರಿ ಆಮೇಲೆ ಟ್ರೈನನು ಭಾಳ ಚೆನ್ನಾಗಿದವ್ ಟ್ರೈನಿನ ಬಗ್ಗೆನು ಎಲ್ಯರ ಹೋಗಿ ಎಲ್ಯರ ಬರ್ಬೋದ್ರಿ ಟ್ರೈನ್ಗಳ್ನು ಜಗ್ಗದವ್ರ ಇಲ್ಲಿ ಒನೊಂದು ಟ್ರೈನು ಭಾಳ ಚೆನ್ನಾಗಿದವ್ರಿ ಇಲ್ಲಿ ಆದ್ರ ಏನಪ್ಪಾ ಟ್ರೈನೊಳಗ ಸೇಫ್ಟಿಯಾಗಿ ಹೋಗಿ ಬರ್ತೀವಿ ಅನ್ನೋದು ಟ್ರೈನೊಳಗ ಈ ಬಸ್ಸಿನೊಳಗ ಹೋಬೇಕಂದ್ರಂದ್ರ ಆಗ್ಲಾರ್ದ ಕೆಲ್ಸ ರೀ ಮಕ್ಳು ತೊಗೊಂದು ಫ್ಯಾಮ್ಲಿ ತೊಗೊಂದು ಮು ಮುದುಕರು ಸಣ್ಣ್ ಮಕ್ಕಳು ಅವ್ರನ ಹೆಂಗ ಕರ್ಕೊಂದ್ ಹೋಗ್ಬೇಕ್ರೀ ಸೀಟ್ ಸಿಗಲೋ ಏನಿಲ್ಲ ತಳಗ ಕುಂದರ್ಬೇಕು ಇಲಗ ಬರೇ ಹೊಡ್ದಾಡೋದ್ರಿ ನೋಡ್ರಿ ಬಸ್ಸಿನೊಳಗ ಹೋದ್ರ ಜನ ಎಲ್ಲಿ ನೋಡ್ತೀವಿ ಅಲ್ಲಿ ಬರೇ ಬಸ್ ಫುಲ್ಲೇ ಇರ್ತವ್ರಿ ಎಲ್ಲಿ ನೋಡ್ತೆ ಅಲ್ಲಿ ಬಸ್ ಫುಲ್ಲೇ ಇರ್ತವ್ರಿ ಒಂದು ಬಸ್ಸಿನು ಖಾಲಿ ಇರಂಗ ಇಲ್ರಿ ಮೊದ್ಲಾಗ ರೊಕ್ಕ ಕೊಟ್ಟು ಅಡ್ಡಾತಿದ್ರ ಅಷ್ಟೊಂದು ಜನ ಅಡ್ಡಾತಿದ್ರ ಈಗ ಬಸ್ ಫ್ರೀ ಅಂತಂದು ಹೇಳಿ ಬರೇ ಅಡ್ ಅಡ್ಡಾಡದೇ ಅಡ್ಡಾಡೊದ್ರಿ ಬಸ್ ಈಗ ಅವಾಗ ಕರ ಅಷ್ಟೊಂದು ಗದ್ಲ ಇರ್ತಿದ್ರಿ ಬಸ್ ಅಕರ ಸಿಕ್ಕಾಪಟ್ಟಿ ಗದ್ದಲ ರಿ ಅದ್ಕ ಕೆಲು ಮಂದಿ ಟ್ರೈನೊಳಗ ಹೋಗಿ ಹೋದ್ರ ಹೋಲಿ ಅಕ್ಕ ರಕ್ಕ ಸ್ವಲ್ಪ ರೊಕ್ಕ ಅಲ್ಲಲ್ಲ ಭಾಳ ಏನು ತೊಗೊನಲ ಟ್ರೈನೊಳಗ ಅಂತಂದು ಹೇಳಿ ಟ್ರೈನಿಗ ಹೋಗಿ ಟ್ರೈನೊಳಗ ಅರಾಮ ಕುಂತು ಅರಾಮ ಜರ್ನಿ ಮಾಡಿ ಬರ್ಬೋದ್ರೀ ಅರಾಮ ಮಕ್ಕೊನಕಷ್ಟು ಅಷ್ಟನ ಇದು ಸಿಗತ್ತೆ ಈ ಸೀಟ್ ಅರಾಮ ಮಕ್ಕಳು ಮರಿ ಮುದಕ್ರನ ಅವ್ರ್ನ ಇವ್ರ ಕರ್ಕಂದು ಅರಾಮ ಹೋಗ ಬರ್ಬೋದು ಟ್ರೈನೊಳಗ ಸೇಫ್ಟಿ ಹೋಗಿ ಸೇಫ್ಟಿ ಬರ್ತೀವ್ರಿ ಆದ್ರೆ ಬಸ್ಸೊಳಗ ಹೋದ್ರ ಭಾಳ ಗದ್ದಲ ಇರ್ತತ್ರಿ ಸುತ್ತಮುತ್ತ ಇಲ್ಲೀ ಅಡ್ಯಾಡ ಬೇಕಂದರೂನು ಆಟೋಗಳ್ನು ಇರ್ತವ ಬಿಡ್ರಿ ಆವು ಛಲೋ ಇರ್ತವ್ ಇಲ್ಲೇ ಎರಡು ಕಿಲೋ ಮೂರು ಕಿಲೋ ನಾಲ್ಕು ಕಿಲೋಮೀಟ್ರ ಹೀಗೆಲ್ಲಾ ಹೋಗಾಕ ಆಟೋಗಳು ಸಿಗ್ತವ್ರೀ ಇಲ್ಲೆಲ್ಲ ಆಟೋಗಳು ಇಲ್ಲೆಲ್ಲಾ ಸಿಗ್ತವ್ರೀ ಟ್ರೈನಿನ ವ್ಯವಸ್ಥೆನು ಭಾಳ ಛಲೋ ಮಾಡ್ಯಾರ್ರೀ ಟ್ರೈನಿ ಟ್ರೈನಿನ ವ್ಯವಸ್ಥೆನು ಭಾಳ ಛಲೋ ಮಾಡ್ಯಾರ್ರೀ ಇಲ್ಲೆಲ್ಲ ಭಾಳ ನಮ್ಗ ಟ್ರೈನ್ ಅಂದ್ರ ಭಾಳ ಇಷ್ಟ ರೀ ನಾವು ಟ್ರೈನಿನೊಳಗ ಹೋಯ್ ಬಂದ್ರೀ ನಮ್ಮ ಮಕ್ಕಳ ನಮ್ಮ ಅಜ್ಜಿ ಅಜ್ಜನ ಅಮ್ಮನ ಕರ್ಕಂದು ಫ್ಯಾಮ್ಲಿ ಸಮೇತ ಬಸ್ಸಿನೊಳಗ ಹೋಗಲ್ರಿ ಬಸ್ ಫ್ರೀ ಆಗ್ಯೈತ ಅಂತ ಸಿಕ್ಕಾಪಟ್ಟಿ ಗದ್ದಲ ರೀ

ಟ್ರೈನಿಂದ ಎಲ್ಲಾ ಛಲೋ ಮಾಡ್ರಿ ಬಸ್ಸ ಟ್ರೈನು ಆಟೋಸ್ ಬೇಕಾದ ಸಿಕ್ಕಾಪಟ್ಟಿ ಇರ್ತವ್ರೀ ಆದ್ರೇನು ಫ್ರೀ ಇರೋದಕ್ಕ ನೋಡ್ರಿ ಹೆದರಿ ಹೋಗಂಗಿಲ್ಲಾ ಬಸ್ಸಿನೊಳಗ ಮುದುಕರು ಗಿದಕ್ರ ಕರ್ಕಂದೋದ್ರ್ ಅಂದ್ರ ಏನಾರ ಆದ್ರ ಅನಾಹುತ ಆದ್ರ ಅಂದ್ರ ಏನು ಮಾಡಬೇಕು ಅದಕ್ಕೆ ಸುಮ್ನಾ ಟ್ರೈನೊಳಿಗ ಹೋಗದಾ ಭಾಳ ಬೇಗ ಛಲೋ ರೀ ಟ್ರೈನು ಸೇಫ್ಟಿ ಹೋಗಿ ಸೇಫ್ಟಿ ಬರ್ತವ್ರೀ ಟ್ರೈನೊಳಗ ಬಸ್ಸಿನೊಳಗ ಹೋದ್ರ ಒಬ್ರ ಮೇಲ ಒಬ್ರ ಬಿದ್ಕೊಂದ ಏನೋ ಜಗಳ ಮಾಡಿ ಕೈಯೋ ಕಾಲೋ ಅಥ್ವಾ ಏನೋ ಒಂದು ಮುರ್ಕೊಂದು ಬರ್ತೀವಿ ನೋಡ್ರಿ ಟ್ರೈನೊಳಗ ಹೋಗದ ಭಾಳ ಛಲೋ ಅವೆಲ್ಲ ಈಗ ಪ್ರತಿ ಗದ್ಲ ಇದೆ ನೋಡ್ರಿ ಈಗ ಏನದ ಬಸ್ ಫ್ರೀ ಇರದ್ಕ ಜಗ ಗದ್ಲ ಇದೆ ನಮ್ಮ ಗದಗ ಭಾಳ ಚಲೋ ಐತ್ರೀ ಆದ್ರ ಏನಪ್ಪಾ ಅಂದ್ರಾ ಆಸ್ಪೆಟಲ್ ಆಲಿ ಬಸ್ಸಿನ ವ್ಯವಸ್ಥೆ ಆಲಿ ಆಟೋದ್ ವ್ಯವಸ್ಥೆ ಆಗಲಿ ಟ್ರೈನಿನ ವ್ಯವಸ್ಥೆ ಆಲಿ ಛಲೋ ಐತ ರೀ ನಮ್ಮ ಗದಗಿನೊಳಗ ಏನಂದ್ರ ಏರ್ಪೋರ್ಟಿಂದ ಅಷ್ಟು ವ್ಯವಸ್ಥೆ ಇಲ್ಲ ಇಲ್ಲಿ ಇದ್ರ ಬಗ್ಗೆ ಭಾಳ್ ಹೆಮ್ಮೆ ರೀ ನಮ್ಮ ಗದಗಿನೊಳಗ ಏನು ಟೈಮ್ ಟೈಮ್ ಬಸ್ಸಾ ಟೈಮ್ ಬಸ್ ಅನ್ನಂಗ ಇಲ್ರೀ ಯಾವಾಗ ಹೊಕ್ಕಿವಿ ಅವಾಗ ಬಸ್ಸು ಯಾವಾಗ ಹೊಕ್ಕಿವಿ ಅವಾಗ ಆಟೋ ಟೈಮಿಂಗ್ ಟೇಬಲ್ ಎಲ್ಲಾ ಜಗ್ಗದ ರೀ ಆಟೋ ಬಸ್ಸು ಟ್ರೈನ್ ಭಾಳ ಛಲೋ ಅದ ರೀ ಇದ್ರ ಬಗ್ಗೆ ನನ್ಗ ಭಾಳ ಇಷ್ಟ ನಮ್ಮ ಗದಗ್ನ್ಯಾಗ ಬೇರೆ ಊರು ಕಡೆ ಟೈಮ್ ಟೇಬಲ್ ಬಸ್ಸ ಒಂದು ಮತ್ತು ಒನೊಂದು ಊರಾಗ ಆಟೋ ಸಿಗಲ್ಲ ಬಸ್ ಸಿಗಲ್ಲ ಟೈಮಿಗ ಸರಿಯಾಗಿ ಆರಾಮ್ ಗದಗ್ನ್ಯಾಗ ಟೈಮ್ ಸರಿಯಾಗಿ ಆಟೋ ಬಸ್ಸ ಟ್ರೈನು ಎಲ್ಲಾ ಸಿಗತ್ರೀ ಆದ್ರ ಭಾಳ ಛಲೋ ಐತ್ರೀ